ಹಾಂ ಹೇಳ್ರಿ ಏನು ಆಗ್ಬೇಕಾಯಿತ್ತು ಹೌದೇನು ರೀ ನೀವು ಇಲ್ಲೆಯೊ ಇಲ್ಲೆ ಒಂದು ಎರಡು ದಿನ ಇರೋದಾತಂದರೆ ಒಂದು ಎರಡು ಸಾಕಷ್ಟು ಪ್ಲೇಸ್ ಇದಾ ರೀ ಇಲ್ಲಿ ನೋಡಾಕೆ ಇಲ್ಲೇ ಗದಗೊಳಗೆ ಬಸ್ವೇಶ್ವರ ಸ್ಟ್ಯಾಚು ಐತೆ ರೀ ಸಾಲುಮರದ ತಿಮ್ಮಕ್ಕ ಐತೆ ರೀ ವೀರನಾರಾಯಣ ಟೆಂಪಲ್ ಐತೆ ರೀ ಮತ್ತೆ ಹೊಳ್ಳೀ ಜೂನು ಐತೆ ರೀ ಇಲ್ಲಿ ನೋಡ್ಬೌದು ಮತ್ತೆ ಇಲ್ಲೇ ಬಾಜೂನೆ ಒಂದು ಲಕ್ಕುಂಡ್ಯೊಳಗೆ ಒಂದು ದೊಡ್ದ ದೇವಸ್ಥಾನ ಐತೆ ರೀ ಅಲ್ಲಿ ನೋಡ್ಬಹುದು ರೀ ನೀವು ಆ ಇಲ್ಲಿ ಸಾಲುಮರದ ತಿಮ್ಮಕ್ಕಗೆ ಇಪ್ಪತ್ತನೊ ಐವತ್ತು ರೂಪಾಯಿ ಎಂಟ್ರೆನ್ಸ್ ಫೀ ಐತೆ ರೀ ಮತ್ತೆ ಸ್ಟ್ಯಾಚು ನೋಡಾಕೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಅಷ್ಟೇ ಇರಬೇಕು ರೀ ಮತ್ತೇನು ಜಾಸ್ತಿ ಇಲ್ಲರೀ ಎಲ್ಲ ಐವತ್ತು ನೂರುದು ಒಳಗೆ ಇದೆರಿ ಎಂಟ್ರೆನ್ಸ್ ಫೀಸ್ ನೀವು ಬಂದು ನೋಡ್ಕೊಂಡು ಹೋಗದು ಏನು ಆಗಾಂಗೆ ಇಲ್ಲರಿ ಬಂದು ನೋಡ್ಕೊಂಡು ಹೋಗ್ಬೋದು ರೀ ಹಾಂ ಹೋಟೆಲ್ ಎಲ್ಲ ಛಲೋ ಅದಾವೆ ರೀ ಎಲ್ಲ ರೂಮ್ಸ್ ಅದೆ ಅವೈಲೇಬಲ್ ಇದೆ ರೀ ಎಲ್ಲ ಅದೆ ರೀ ಎಲ್ಲ ಟೂರಿಸ್ಟ್ ಬಂದು ಬಂದು ಬಂದ್ರೆ ಇಲ್ಲೊಂದು ಮತ್ತೆ ಪಲ್ಲವಿ ಅಂತ ಒಂದು ರೆಸ್ಡೆನ್ಸಿ ಐತೆರಿ ಅಲ್ಲಿ ಬಂದು ನೀವು ಇರ್ಬೋದು ರೀ ಅವು ಸಾವಿರ ಇಷ್ಟರೊಳಗೆ ಇರ್ತಾವೆ ರೀ ಭಾಳ ಏನು ಜಾಸ್ತಿ ಇಲ್ಲ ಸಾವಿರ ಹದಿನೈದು ನೂರು ಅಷ್ಟೇ ಇರ್ತವೆ ರೀ ಹಾಂ ಅಕ್ಕ ತಿನ್ನಾಕೆ ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ಸ್ ಇದಾವೆ ರೀ ನೀವು ತಿನ್ಬೇಕು ಅಂದರೆ ಇಲ್ಲಿ ನಮ್ಮ ಗದಗಿನಾಗೆ ಪ್ರಸಿದ್ದ ಅಂದರೆ ಮಿರ್ಚ್ ರೀ ಬದ್ನೆಕಾಯಿ ಬಜ್ಜಿ ಇಲ್ಲಿ ವಿಶೇಷವಾಗಿ ಬಂದು ನೀವು ಅಲ್ಲಿ ತಿನ್ನಬೋದು ರೀ ಹಾಂ ವೀರ ನಾರಾಯಣ ಟೆಂಪಲ್ ಐತೆ ರೀ ಅದನ್ನು ನೋಡ್ಬೌದು ರೀ ಅದಕ್ಕೇನು ಎಂಟ್ರೆನ್ಸ್ ಫೀಸ್ ಏನು ಇಲ್ಲರಿ ನೀವು ಹಂಗಾ ಫ್ರೀ ಆಗಿ ನೋಡ್ಕೊಂಡು ಬರ್ಬೌದು ಹಾಂ ಅದಿಕ್ಕೇನು ರೋಕ್ಕ ಇರಂಗಿಲ್ಲ ಅದು ಇಲ್ಲಿ ಭಾಳ ದೂರ ಇಲ್ಲ ರೀ ಬಸ್ ಸ್ಟಾಪಿಂದ ಒಂದ್ವರೆ ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ರೀ

ದೂರ ಏನಿಲ್ಲ ರೀ ಬಸ್ ಸ್ಟಾಪ್ ಬಾಜೂನೆ ಹೊಸ ಬಸ್ ಸ್ಟಾಪ್ ಬಾಜೂನೆ ಐತೆ ರೀ ಪಲ್ಲವಿ ರೆಸಿಡೆನ್ಸಿ ಅಂತೇಳಿ ಅಲ್ಲಿ ನೀವು ಇರ್ಬೌದು ರೀ

ಹಾಂ ಆಯ್ತು ಅಲ್ಲಿ ಬಂದ ಮೇಲೆ ಕಾಲ್ ಮಾಡಿರಿ